ಹಲೋ ಕ್ಯಾಬ್ ಡ್ರೈವರಾ ಸರ್ ಎಷ್ಟೊತ್ತಾಯ್ತು ನಾವು ಕಾಲ್ ಮಾಡಿ ನೀವಿನ್ನೂ ಬಂದೇ ಇಲ್ಲವಲ್ಲ ಆಂ ಹೌದು ಟೂ ಅವರ್ಸ್ ಆಯಿತು ನಾವು ಆಲ್ರೆಡಿ ಕಾಲ್ ಮಾಡಿ ಆಂ ಅಡ್ರೆಸ್ ಲೊಕೇಶನ್ ಎಲ್ಲ ಕಳ್ಸಿದ್ದೀನಿ ಅಲ್ಲವಾ ಕರೆಕ್ಟ್ ಅಡ್ರೆಸ್ ಇದೆ ಏನು ಲೊಕೇಶನಲ್ಲೇನು ಚೇಂಜಸ್ ಇಲ್ಲ ನೀವು ಕರೆಕ್ಟಾಗಿ ನೋಡಿ ಫಸ್ಟು ಆಂ ಹೌದು ಪೇಷಂಟ್ ಇದ್ದಾರೆ ಹಾರ್ಟ್ ಪೇಷಂಟ್ ಇದ್ದಾರೆ ನಾವು ಟೂ ಅವರ್ಸಿಂದ ವೇಯ್ಟ್ ಮಾಡ್ತಾ ಇದ್ದೀವಿ ಆಂ ಡಾಕ್ಟ್ರ್ ಹತ್ರ ಹೋಗ್ಬೇಕು ವಿಥೌಟ್ ಫುಡ್ಡು ಹೋಗ್ಬೇಕವ್ರು ಎಂಟಿ ಸ್ಟೊಮಕ್ಕು ನೀವು ಬರೋದೇ ಇಷ್ಟು ಲೇಟ್ ಮಾಡಿತು ಅಂದರೆ ಅವ್ರಿಗೆ ಟ್ರೀಟ್ಮೆಂಟ್ ಆದಮೇಲೆ ಅವ್ರಿಗೆ ನಾವು ಟಿಫನ್ ಕೊಡೋದು ಯಾವಾಗ ಶುಗರ್ ಪೇಷಂಟ್ ಅವರು ಆಂ ಇಲ್ಲ ಆಗಲ್ಲ ಅಂತಂದರೆ ನಾವು ಹೇಳ್ಬಿಡಿ ನಾವು ಕ್ಯಾನ್ಸಲ್ ಮಾಡಿಸ್ಕೋಳ್ತೀವಿ ಆಂ ಇಲ್ಲ ಕರಕ್ಟ್ ಅಡ್ರೆಸ್ಸ್ಗೆ ಬನ್ನಿ ಟಿ ಜಿ ಎಸ್ಟೆನ್ಷನು ಗಣೇಶ ಟೆಂಪಲ್ಲು ನೀವು ಟೆಂಪಲ್ ಹತ್ರ ಬಂದು ನನ್ಗೊಂದು ಕಾಲ್ ಮಾಡಿ ನಾನಲ್ಲಿ ಬರ್ತೀನಿ ಓಕೆ